ನಾನು ಕೈಗೊಂಡ ಪ್ರವಾಸಗಳಲ್ಲಿ ಅತ್ಯಂತ ಆರಾಮದಾಯಕವಾಗಿದ್ದು ಯಾವುದು ಯಾವುದಂದ್ರೆ ನಾವು ಮಂಗಳೂರಿಗೆ ಹೋಗಿದ್ದು ಅಲ್ಲಿ ಇಷ್ಟು ಆರಾಮ ಅನಿಸಿತ್ತು ನನಗೆ ನಾ ಹೋಗ್ಲತ್ತರ್ನೂ ಎಷ್ಟು ಸ್ಮೂತಾಗಿ ನಾವು ವ್ಯಾನಲ್ಲಿ ಹೋಗಿದ್ದೆವು ಎಷ್ಟು ಸ್ಮೂತಾಗಿ ಅವರು ಗಾಡಿಯನ್ನು ನಡೆಸಿದ್ದಾರಂದ್ರೆ ಹೇಗಂದರೆ ನಮಗೆ ನಾವು ರಾತ್ರಿಪರಿ ಹೋಗಿದ್ದೆವು ಮತ್ತು ರಾತ್ರಿಪರಿ ಹೋದರೂ ನಮಗೆ ಎಷ್ಟು ಟೈಯರ್ಡೇ ಆಗಿದ್ದಿಲ್ಲ ಅಲ್ಲಿ ಹೆಂಗಿತ್ತಂದ್ರೆ ನಾವು ಹೋಗ್ಲತ್ತರ್ನೂ ಎಷ್ಟು ಎಂಜಾಯ್ ಮಾಡ್ಕೊತ ಹೋಗಿದ್ದೇವಂದ್ರೆ ನಂದು ನನ್ನ ಏಜಿನ ನಂದ ನನ್ನ ಏಜ್ ತಕ್ಕಿನೂ ಇದ್ದಿದ್ರು ನಾನು ಆಕೆ ಎಷ್ಟು ಎಂಜಾಯ್ ಮಾಡ್ಕೊತ ಹೋಗಿದ್ದೇವಂದ್ರೆ ಅಲ್ಲಿ ಪ್ಲೇಸಸ್ನೂ ನಾವು ಹೋಗ್ಲತ್ತರ್ನೂ ಪ್ಲೇಸಸ್ ಹೇಗಿದ್ವು ಅಂದ್ರೆ ನಮಗೆಷ್ಟೋ ಜಾಯ್ ಫುಲ್ ಎಂಜಾಯ್ ಫುಲ್ ಆಗ್ಲತಿತ್ತಂದ್ರೆ ಅಲ್ಲಿ ತುಂಬ ಪ್ಲೇಸಸ್ ನೋಡಂಗಾಗಿದ್ವು ನಮಗಂದ್ರೆ ಎಷ್ಟೆಷ್ಟೋ ಹಿಂಗೆ ಗಾರ್ಡ್ನಿಂಗಾಗಲಿ ನೇಚರಾಗಲಿ ಅಲ್ಲಿ ಎಷ್ಟೊಂದು ನೋಡ ನೋಡ ಹಂಗಿತ್ತು ಅಂದ್ರೆ ನಾವು ಹೋಗ್ಲತ್ತರ್ನೂ ಅವರು ಡ್ರೈವರ್ನು ಎಷ್ಟು ಚೆಂದ ನಡೆಸಿದ್ದರಂದ್ರೆ ನಾವು ಹೋಗ್ಲತ್ತರ ಎಷ್ಟು ಭೀ ನಮಗೆ ಟಯರ್ಡ್ನ ಆಗಿದಿಲ್ಲ ಏನು ಹಿಂಗೆ ಅನ್ಸಿಲ್ಲ ಭೀ ಹಿಂಗ ನಾವು ಬೇರೋರು ಹರ ಅಂತ ಭೀ ಅನಿಸಿದ್ದಿಲ್ಲ ನಮಗ ಅವ್ರೂ ನಮ್ಮ ಜೊತೆಗೆ ಇದ್ದಾರೆ ಅಂತ ಅನ್ಸಿತ್ತು ನಮಗೆ ಹೆಂಗ ಒಯ್ದಾರಂದ್ರೆ ಈಗ ನಾವು ವ್ಯಾನಲ್ಲಿ ಹೋಗ್ಲತ್ತಿದ್ರ ಇಷ್ಟು ಜನ ಹೋಗಿದ್ದೇವು ನಮ್ಮ ಫ್ಯಾಮ್ಲಿ ಮೆಂಬರ್ಸ ಹೋಗಿದ್ದೇವು ನಾವು ನಾನು ನಮ್ದು ರಿಲೇಟಿವ್ಸು ಎಲ್ಲರು ಕಲ್ತು ಹೋಗಿದ್ದೇವು ಅಂದ್ರೆ ಹೇಗಿತ್ತಂದರೆ ನಾವು ಹೋಗ್ಲತ್ತರ ಎಲ್ಲ ನೇಚರಾಗ್ಲಿ ಗಾರ್ಡನ್ಸು ಅವೆಲ್ಲ ಹೊಂಟುರ್ನೂ ನಮಗ ತೋಲ್ ಎಂಜಾಯ್ ಆಗ್ಲತಿತ್ತು ಅದು ನೋಡಬೇಕು ಇದು ನೋಡಬೇಕು ಅಲ್ಲಿ ಹೋಗೀ ಇಷ್ಟಿಷ್ಟು ಅಲ್ಲಿ ಪ್ಲೇಸಸಿಗೆ ಹೋಗಿ ನೋಡ್ಬೇಕು ನಾವು ಅಲ್ಲಿ ಎಷ್ಟು ಎಂಜಾಯ್ಮೆಂಟ್ ಮಾಡಿದ್ದೇವಂದ್ರೆ ತೋಲ್ ತೋಲ್ ಎಂಜಾಯ್ಮೆಂಟ್ ಮಾಡಿದ್ದೇವು ನಾವು ಈಗ ನಾವು ಹೋಗ್ಲ ನಾವಲ್ಲಿ ಹೋಗಿ ತಲುಪಿ ರಾತ್ರಿಪರಿ ಅಲ್ಲಿ ಹೋಗಿ ಕೂತ್ರೂ ನಮಗೆ ಟಯರ್ಡ್ ಟಯರ್ಡ್ನೆಸ್ಸೇ ಆಗಿಲ್ಲ ಎಷ್ಟೂ ನಾವು ಟಯರ್ಡ್ ಆಗಿಲ್ಲ ಅಲ್ಲಿ ಹೋಗಿ ಸ್ವಲ್ಪ ಮಲಗಿ ಮತ್ತೆ ಮಾರ್ನಿಂಗ್ ಎದ್ದು ಮತ್ತು ಮಾರ್ನಿಂಗ್ ಎದ್ದು ಪ್ಲೇಸಸ್ಸಿಗೆಲ್ಲ ಕಡೆ ಪ್ಲೇಸಸ್ ಹೋಗಿದ್ದೆವು ಎಲ್ಲೆಲ್ಲಿ ಹೋಗಿದ್ದೇವಂದ್ರೆ ಬೀಚಿಗೆ ಹೋಗಿದ್ದೆವು ಮತ್ತು ಗಾರ್ಡನ್ಸಿಗೆ ಹೋಗಿದ್ದೆವು ಮತ್ತೆ ಅಲ್ಲಿ ಒಂದು ಫಿಶ್ ಮಾರ್ಕೆಟಿತ್ತು ಫಿಶ್ ಮಾರ್ಕೆಟಿಗೆ ಹೋಗಿದ್ದೆವು ಹೊಸ ಹೊಸ ಹೊಸ ಹೊಸ ಪ್ಲೇಸಸ್ಸಿಗೆ ಹೋಗಿ ಅಲ್ಲೆಲ್ಲ ಹೋಗಿ ನಾವು ಏನೇನು ಏನೇನು ನಮಗಿಷ್ಟ ಇಷ್ಟ ಅದಾ ಅವೆಲ್ಲ ತಿಂದು ಅವೆಲ್ಲ ನೋಡಿ ಹೇಗೇಗಿತ್ತು ಅವೆಲ್ಲವು ಎಕ್ಸ್ಪೀರಿಯೆನ್ಸ್ ಮಾಡಿದೆವು ಹೇಗೆಂದರೆ ಈಗ ನಾವೊಂದು ಪ್ಲೇಸಿಗೆ ಹೋದೆವಂದ್ರೆ ನಮಗೆ ಹೆಂಗನ್ನಿಸ್ತದೆಂದ್ರೆ ಈಗ ನಾವಲ್ಲಿ ಅನ್ಕಂಫಂಟೇಬಲ್ ಆಗ್ತೇವೆ ಕಡ್ಕೆ ನಮ್ಗೆಷ್ಟು ಹೊಸದಾಗಿ ಎಷ್ಟು ಕಂಫಟೆಬಲ್ ಆಗೇದಂದ್ರೆ ಈಗ ನಾವು ಹೋಗಿ ಒಂದು ಜಾಗದಾಗ ಕೂತಿದ್ದೇವಂದ್ರೆ ಅನ್ಕಂಫಟೆಬಲ್ ಎಷ್ಟೂ ಆಗಿಲ್ಲ ನಮ್ಗೆ ಎಷ್ಟು ನಮ್ದ್ರ ನಮ್ದೇ ಅದಲ್ಲ ನಾವೆಷ್ಟು ಹಿಂಗ ಅನ್ ಕಂಫರ್ಟೆಬಲ್ ತೋಲ್ ಚೆಂದ ಆರಾಮದಾಯ ಆರಾಮಾಗಿತ್ತು ಅಂದ್ರೆ ಆ ಪ್ಲೇಸ್ ಭೀ ಎಷ್ಟು ಚೆಂದಿತ್ತು ನೋಡ್ಲಕಂದ್ರೆ ಅಲ್ಲಿ ಪ್ಲೇಸ್ ಅಲ್ಲಿ ಫ್ಲಾರ್ಸ್ ಆಗಲಿ ಏನು ಹಿಂಗ ಹೋಗ್ಲತ್ತರ್ನು ಸಣ್ಣ ಸಣ್ಣ ಮಕ್ಳಾಗಲಿ ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂದ್ರೆ ಅವರು ಈಗ ಹೋಗ್ಲತ್ತಾರ ಟ್ರಾವೆಲ್ ಮಾಡ್ಲತ್ತಾರ ಅಂತಂದ್ರೆ ಟಯರ್ಡ್ ಆಗ್ತೇವೆ ಹಾಗೆ ಹಂಗ ನಮಗೆ ಆಗಿಲ್ಲ ಅಷ್ಟು ಆರಾಮಾಗಿತ್ತು ನಮಗ ಹೊಸ ಹೊಸದನ್ನು ತುಂಬಿ ತುಂಬಿ ಫುಲ್ಲು ಹೆಂಗಂದ್ರೆ ಹೊಸ ಹೊಸವು ಹೊಸವು ಹೊಸವು ಹೊಂಟಿದ್ವು ನಮಗೆ ಅಷ್ಟು ಎಂಜಾಯ್ ಮಾಡಿದ್ದೇವೆ ನಾವಲ್ಲಿ ಹೋಗಿ ಮತ್ತು ನಮ್ಮ ಫ್ಯಾಮ್ಲಿ ಕೂಡ ನಮ್ಮ ಫ್ಯಾಮ್ಲಿ ಕೂಡ ಅಷ್ಟೇ ಎಂಜಾಯ್ ಮಾಡ್ಯಾರ ನಮ್ಸರಿ ಹೋಗಿ ಆಯ್ತು